ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಕೆಲವು ಹಲವಾರು ಶ್ಟಾಟಪ್ಗಳಿಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹಿಸುತ್ತಿದೆ ಯಾವ ರೀತಿ ಪ್ರೋತ್ಸಾಹಿಸುತ್ತಿದೆ ಎಂದರೆ ಹೊಸದಾಗಿ ಹೊಸದಾಗಿ ಕಂಪನಿ ಹೊಸದಾಗಿ ಶುರುವಾದ ಕಂಪನಿಗಳಿಗೆ ಸಬ್ಸಿಡಿ ಕೊಡುವುದಾಗಿರಬಹುದು ಅಥವಾ ಅವರಿಗೆ ಉತ್ತೇಜನ ನೀಡುವುದಾಗಿರಬಹುದು ಇದರಿಂದ ನಮ್ಮ ಕರ್ನಾಟಕದಲ್ಲಿ ಹಲವಾರು ಕಂಪ್ನೀಗಳು ತಲೆ ಎತ್ತುತ್ತಿವೆ ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ ಮತ್ತು ಈಗಷ್ಟೇ ಪಾಸಾಗಿರುವ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕೆಲಸ ಸಿಗುತ್ತದೆ ಇದರಿಂದ ನಮ್ಮ ಕರ್ನಾಟಕದ ಎಕನಾಮಿ ಕೂಡ ಬೆಳೆಯುತ್ತದೆ ಇದು ಒಂದು ಒಳ್ಳೆಯ ಒಳ್ಳೆಯ ಸಂಕೇತ ಸೂಚನೆಯಾಗಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿಗೆ ಐ ಫೋನ್ ತಯಾರಿಸುವ ಆ್ಯಪಲ್ ಕಂಪನಿ ಆಗಿರಬಹುದು ಮತ್ತು ಇತರೆ ದೊಡ್ಡ ದೊಡ್ಡ ವಿದೇಶೀಯ ಕಂಪನಿಗಳಾದ ಇಲ್ಲೇ ತಮ್ಮ ಘಟಕಗಳನ್ನು ತೆರೆಯುತ್ತಿವೆ ಯಾಕಂದರೆ ನಮ್ಮ ಕರ್ನಾಟಕ ಸರ್ಕಾರವು ಇತ್ತೀಚಿಗೆ ಈ ಕಂಪನಿಗಳಲ್ಲಿ ಟ್ಯಾಕ್ಸ್ ಟ್ಯಾಕ್ಸನ್ನು ಕಡಿಮೆಗೊಳಿಸುತ್ತಿದೆ ಇದರಿಂದ ಅವರಿಗೆ ಲಾಭದಾಯಕ ಎನ್ನಿಸಿ ತಮ್ಮ ತಮ್ಮ ಘಟಕಗಳನ್ನು ನಮ್ಮ ಕರ್ನಾಟಕದಲ್ಲಿ ಸ್ಥಾಪಿಸಲು ಪ್ರಾರಂಭ ಮಾಡಿದೆ ಇದರಿಂದ ನಮ್ಮ ಕರ್ನಾಟಕದಲ್ಲಿರುವ ಜನರಿಗೆ ಹಾಗೂ ಯುವಕರಿಗೆ ತುಂಬ ಒಳ್ಳೆಯ ವಿಷಯ ಇದರಿಂದ ಸುಮಾರು ಉದ್ಯೋಗ ಸೃಷ್ಟಿಯಾಗುತ್ತದೆ ಮತ್ತು ನಮ್ಮ ಕರ್ನಾಟಕ ಬೆಳೆಯಲು ಸುಲಭ ಸುಲಭವಾಗುತ್ತದೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿರುವ ಬೆಂಗಳೂರು ಈಗಾಗಲೇ ದೇಶದ ಐ ಟಿ ಅಬ್ ಎಂದು ಪ್ರಖ್ಯಾತಗೊಳ್ಳಿದೆ ಮತ್ತು ಈಗ ನಮ್ಮ ಕರ್ನಾಟಕ ಸರ್ಕಾರವು ಸಣ್ಣ ಸಣ್ಣ ಶ್ಟಾಟಪ್ಗಳಿಗೆ ಉತ್ತೇಜನ ನೀಡುವುದರಿಂದ ಇನ್ನೂ ಮುಂದೆ ಸಾಗಲು ಉಪಯೋಗವಾಗುತ್ತದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಹಲವಾರು ಬೃಹತ್ ಕಂಪ್ನಿಗಳು ನಮ್ಮ ಕರ್ನಾಟಕದಿಂದಲೇ ಪ್ರಾರಂಭವಾಗಿದೆ ಹೆಸರು ಹೇಳಬೇಕೆಂದರೆ ಇನ್ಫೋಸಿಸ್ ಆಗಿರಬೌದು ಮತ್ತು ಇತರೆ ದೊಡ್ಡ ದೊಡ್ಡ ಕಂಪ್ನಿಗಳು ಮೊದಲು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭಗೊಂಡು ಇಡೀ ದೇಶಕ್ಕೆ ಹಬ್ಬಿದೆ ಇದರಿಂದ ಇನ್ನಷ್ಟು ಉಜ್ಜೋ ಉದ್ಯೋಗದ ಕಡೆ ನಮಗೆ ಸರ್ಕಾರವು ಗಮನ ಹಸಿರ್ ಗಮನ ನೀಡಬೇಕೆಂದು ಗಮನ ನೀಡಬೇಕೆಂದು ಯೋಚಿಸುತ್ತಿದ್ದಾರೆ ಇದರಿಂದ ನಮ್ಮ ಕರ್ನಾಟಕ ರಾಜ್ಯವು ದೇಶದಲ್ಲಿ ದೇಶದಲ್ಲಿ ಉದ್ಯೋಗದ ಕೆ ತುಂಬ ಒಳ್ಳೆಯ ಕೊಡುಗೆ ನೀಡುತ್ತದೆ